ನನ್ಗೆ ಚಳಿಗಾಲ್ ಮಳೆಗಾಲ್ ಬೇಸಿಗೆ ಇವು ಮೂರ್ದಾಗ ಬೇಸಿಗೆ ಕಾಲ ಇಷ್ಟ ಯಾಕಂದ್ರೆ ಬೇಸ್ಗೆದಾಗ ಮಳೆ ಬರೋದು ಚಳಿಗಾಲ ಹೀಗೆ ಜಲಿ ಅವತ್ಹೊದ್ರು ಚಳಿ ಇತ್ತವಂಬದು ಅಂತದೇನಿರಲ್ಲ ಬೇಸಿಗೆ ಕಾಲ ಚಂದ ಅಂದ್ರೆ ಖುಲ್ಲಾ ಇರ್ತದ ನಾವೇನು ಬಿ ಕೆಲ್ಸಗಳು ಮಾಡ್ಕೊಬೌದು ಮತ್ತು ಬೇಸಿಗೆಯ ಕಾಲದಾಗ ಮಕ್ಕಳಿಗೆಲ್ಲ ರಜೆ ಇರ್ತವ ಎಲ್ಲ ದುಡ್ಡು ಮಾಡೋವ್ರಿಗೆ ಸ್ವಲ್ಪ ರಜೆ ಇರ್ತವ ಟೀಚರಿಗೆ ಅವ್ರಿಗೆ ಮತ್ತು ಏನು ಬಿ ನಾವು ಫಂಕ್ಷನ್ ಮಾಡ್ಬೋದು ಮದುವೆ ಮಾಡಬಹುದು ಏನು ಬಿ ಇನ್ನು ಏನು ಬಿ ಪ್ರೋಗ್ರಾಮ್ಗಳು ಅವು ಬೇಸ್ಗೆ ಕಾಲ್ದಾಗ ಮಾಡ್ಬೋದು ಮತ್ತು ಬೇಸ್ಗೆ ಕಾಲದಾಗ ಈಗ ನಾವೆಲ್ಲಿಗೆ ಬಿ ಹೊರಗದು ಆ ಕಡೆಗೆ ಎಲ್ಲಿಗೆ ಬಿ ನಾವು ಟೂರ್ಗಾಗ್ಲಿ ಎಲ್ಲಿಗೆ ಬಿ ಎಲ್ಲ ಇದು ಚುಟ್ಟಿದ್ದು ಅಂದ್ರೆ ಮಕ್ಳಿಗೆ ಮಕ್ಳುಗೆ ಚುಟ್ಟಿರ್ತವ ದೊಡ್ಡೋರಿಗೆ ಚುಟ್ಟಿರ್ತವ ಇದ್ದು ಅಂದ್ರೆ ಈಗ ನಾವು ಎಲ್ಲಿಗೆ ಬಿ ಚ ಪೂರ ಫ್ಯಾಮ್ಲಿ ಅದು ಎಲ್ಲಿ ಬಿ ದೇವಸ್ಥಾನಕ್ಕಾಗಲಿ ಎಲ್ಲಾಗಲಿ ಎಲ್ಲರ ಟೂರ್ಗಾಗ್ಲಿ ಹೋಗ್ಲಾಕ ಬೇಸ್ಗೆ ಕಾಲದಾಗ ಛಂದ್ ಇರ್ತದ ಮತ್ತೆಲ್ಲಿಗಾರ ಫ್ಯಾಮ್ಲಿ ಎಲ್ಲ ತಗೊಂಡು ಎಲ್ಲಾರ ನೆಂಟ್ರ ಮನೆಗ್ ಹೋಗ್ಬೋದು ಮತ್ತು ಪ್ರೋಗ್ರಾಮ್ಗಳಿಗ್ ಹೋಗ್ಬೋದು ಮತ್ತು ಹಂಗೆ ಎಲ್ಲ ಎಲ್ಲ ಕೆಲಸಗಳಿಗೆ ಬೇಸಿಗೆ ಕಾಲ್ದಾಗ ಚಂದ ಇದು ಇರ್ತದೆ ಟೈಮ್ ಇರ್ತದೆ ಮತ್ತು ಹಿಂಗೆ ಏನು ಬಿ ಬೇಸಿಗೆ ಕಾಲದಾಗ ಏನು ಬಿ ನಮಗೆ ಇದು ಸಿಗ್ತವು ಅಂದ್ರೆ ಟೈಮ್ ಸಿಗ್ತವೆ ಮಾಡಬೇಕಂತ್ಹೇಳಿ ನಾವು ಎಲ್ಲಿ ಬಿ ಎಲ್ಲ ಮಕ್ಳು ಸರಿ ಅವ್ರು ಸರಿ ಎಲ್ಲ ಪೂರ ಫ್ಯಾಮ್ಲಿ ಎಲ್ಲಿಗೆ ಬಿ ಹೊರಗೆ ಹೊರಗೆ ಹೋಗ್ಬೋದು ನೆಂಟ್ರು ಬಳಿಗೆ ಮತ್ತು ಎಲ್ಲಿ ಬಿ ಟೂರು ಆ ಕಡೆ ಈ ಕಡೆ ಹೋಗ್ಬೋದು ಬೇರೆ ಟೈಮ್ ಇವೆಲ್ಲ ಮಾಡ್ಲಾಕ ಇತರೆ ಕೆಲ್ಸಗಳು ಮಾಡ್ಲಾಕ ನಮ್ಗೆ ಟೈಮ್ ಸಿಗಲ್ದು ಬೇರೆ ಸೀಸನ್ನಲ್ಲಿ ಬೇಸಿಗೆ ಕಾಲದಾಗ ಅಂದ್ರೆ ನೀವೆಲ್ಲ ಮಕ್ಳು ಸರಿ ನಮ್ಗೆ ಎಲ್ಲ ಟೈಮ್ ಸಿಗ್ತದೆ ಚಂದ ಅದ್ರ ಕಡೆದು ಬೇಸಿಗೆ ಕಾಲ ಇಷ್ಟ ಅದ ನನಗೆ ಮತ್ತು ಬೇಸಿಗೆ ಕಾಲದಾಗ ಏನು ಬಿ ಇದು ಹಿಂಗೆ ಮಳೆಗಾಲ್ ಬರ್ತದೆವಾ ಈಗ ಇದು ಮಾಡಬೇಕು ಅಂಬದು ಏನು ಬಿ ಇಲ್ಲಿ ಈಗ ಮಳೆ ಬೇಸ್ಗೆ ಕಾಲ್ದಾಗ ನಾವು ಏನು ಬಿ ಈಗ ಮನೆ ಕೆಲ್ಸಗಳ್ ಬಿ ಏನು ಬಿ ಮಾಡ್ಕೊಬೋದು ಏನು ಬಿ ಹಿಂಗೆ ಹಪ್ಪಳ ಹಾಕ್ಕೊಮೋದು ಮತ್ತು ಏನು ಬಿ ಹಪ್ಪಳ ಸೇವ್ ಏನು ಬಿ ಪಾಪಾಡು ಅವೆಲ್ಲ ಬೇಸ್ಗೆ ಕಾಲ್ದಾಗ ಹಾಂ ಖಾರ ಕುಟ್ಟಿ ಇಟ್ಕೊಬೌದು ಮೆಣ್ಸಿನ್ ಕಾಯ್ ತಂದಿ ಒಣ್ಗುಸಿ ಬ್ಯಾಸ್ಕಿ ಕಾಲ್ದಾಗ ಛಂದ್ ಒಣಗ್ತವ್ ಅಂತೇಳಿ ಬೇಸ್ಕಿ ಕಾಲ್ದಾಗೆ ಇಂಗ್ ಒಮ್ಮೆ ಎಲ್ಲ ಎಲ್ಲ ದಿನ್ಸುಗುಳ್ ಖಾರ ಆಗ್ಲಿ ಅರ್ಶಿಣು ಜ್ವಾಳ ತನ್ಕೊಮದು ಎಲ್ಲ ಬ್ಯಾಸ್ಕಿ ಕಾಲ್ದಾಗ ಚಂದ ಇರ್ತದೆ ಶ್ಯಾವಿಗೆ ಮಾಡ್ಕೊಮದು ಶ್ಯಾವಿಗೆ ಭಟ್ವಿ ಅವೆಲ್ಲ ಮಾಡ್ಬೌದು ನಾವು ಮತ್ತು ಹಿಂಗೆ ಸೌತೆ ಬೀಜ ಅಂತ ಕಡಿತರ ಅವು ಮಾಡ್ಕೊಬೌದು ಅಂದ್ರೆ ನಾವು ಎಲ್ಲ ಏನೇನು ಬೇಕು ನಮ್ಗೆ ನಮ್ದೆಲ್ಲ ಎಲ್ಲ ಕೆಲ್ಸಗಳ್ ನಾವು ಬೇಸ್ಗೆ ಕಾಲ್ದಾಗ ಮಾಡ್ಬೌದು ಏನು ಬಿ ಈಗ ಒಮ್ಮೆ ತಂದಿಟ್ಕೊಮೊದಾಗ್ಲಿ ಎಲ್ಲ ಬಿಸ್ಲಿಗೆ ಒಣಗಿಸ್ಕೊಂಡು ಮಟ್ಕೊಂಡು ಎಲ್ಲ ಇಟ್ಕೊಬೌದು ಅದ್ರ ಸಲುವಾಗಿ ಬೇಸಿಗೆ ಕಾಲ ಇಷ್ಟ ಅದ ಮತ್ತು ಏನು ಬಿ ಈಗ ಮದುವೆ ಅದು ಮಾಡ್ಲಾಕ ಬಿ ಬೇಸ್ಗೆದಾಗೇ ಟೈಮ್ ಸಿಗ್ತದ್ರಿ ಈಗ ಮಳೆಗಾಲ್ದಾಗ್ ಅಂದ್ರೆ ಮಳೆ ಬರ್ತದೆ ಅಂತೇಳಿ ಆಗ ಮಾಡ್ಲಾಕಾಗಲ್ದು ಬೇಸ್ಗೆದಾಗ ಛಂದ್ ಇರ್ತದೆ ಎಲ್ಲ ಎಲ್ಲ ಮಕ್ಕಳು ಚುಟ್ಟಿಗಳವ್ ಇರ್ತವ ಅದ್ರ ಕಡೆದು ಬೇಸ್ಗೆ ಕಾಲದಾಗ ಎಲ್ಲ ನಾವು ಮಾಡ್ಕೊಬೌದು ಇಂಥವೆಲ್ಲ ಕೆಲಸ ಏನು ಬಿ ಪ್ರೋಗ್ರಾಮ್ ಮಾಡ್ಬೌದು ಎಲ್ಲ ಮಾಡ್ಕೊಬೌದು